ಹೌದಾ ಸರಿ ಮೇಡಮ್ ರಾಗಿ ನಮ್ಮ ಕರ್ನಾಟಕದ್ದು ಇದು ಭಾಳ ಜನಪ್ರಿಯ ಬೆಳೆ ಅದು ಈಗ ಸೌತ್ ಕರ್ನಾಟಕದಲ್ಲಿ ಯಥೇಚ್ಛವಾಗಿ ಯೂಸ್ ಮಾಡ್ತಾರೆ ಎಲ್ಲಿಂದ ಅನ್ ಕರ್ನಾಟಕದಲ್ಲಿ ನೀವು ಈ ದಾವಣಗೆರೆ ಶಿವಮೊಗ್ಗಯಿಂದ ಬೆಂಗಳೂರು ಕೋಲಾರ ತನ್ಕವೂ ಎಲ್ಲ ಕಡೆಯೂ ಬೆಳೆ ರಾಗಿ ಬೆಳಿತಾರೆ ಹಾಂ ಆಂ ಹಾಂ ಆ ಕಡೆಯೇ ಜಾಸ್ತಿ ಆದ ಮೇಲೆ ಹೌದು ಹೌದು ಹೌದು ರಾಗಿಯಲ್ಲಿ ಆ ಥರ ಜಾಸ್ತಿ ವೆರೈಟಿಸ್ ಇರೋಲ್ಲ ಏನೋ ಒಂದು ಎರಡು ಥರ ಇರುತ್ತೆ ಒಂದು ಬಿಳಿ ರಾಗಿ ಅಂತೇಳಿ ಒಂದು ಕಪ್ಪು ರಾಗಿ ಅಂತ ಅಂತಾರೆ ಅದು ಏನಾಗುತ್ತೆ ಅಂದರೆ ಈಗ ಕಪ್ಪು ರಾಗಿಯೇ ಸ್ವಲ್ಪ ವಾಷ್ ಮಾಡಿದರೆ ಬಿಳಿ ರಾಗಿ ಆಗಿರುತ್ತೆ ಅಷ್ಟೇ ಅದೇನು ಜಾಸ್ತಿ ಡಿಪ್ರೆನ್ಸ್ ಇಲ್ಲ ಒಂದೇ ಥರ ರಾಗಿ ಅಂದರೆ ಒಂದೇ ಥರ ಒಂದೇ ಥರ ಬೆಳೆ ಅದು ಅದರಲ್ಲಿ ಈಗ ಅಕ್ಕಿ ಥರ ನಾಲ್ಕೈದು ನಮ್ನೆ ಆ ಥರ ಇಲ್ಲ ಅಲ್ಲಿ ಒಂದೇ ಸಿಂಗಲ್ ಆಮೇಲೆ ಇನ್ನೂ ಒಂದು ಏನಪ್ಪ ಅಂದರೆ ಇದು ಹೆಲ್ತಿಗೆ ಭಾಳ ಒಳ್ಳೆಯದು ಇದ್ರಲ್ಲಿ ಈ ಪೈಬರ್ ಅಂಶ ಎಲ್ಲ ಚೆನ್ನಾಗಿರುತ್ತೆ ಆಮೇಲೆ ಫ್ಯಾಟ್ ಕಂಟೆಂಟ್ ಇರೋದಿಲ್ಲ ಆಮೇಲೆ ಈ ಸುಲಭವಾಗಿ ಜೀರ್ಣ ಆಗುತ್ತೆ ವಿಟಮಿನ್ ಜಾಸ್ತಿ ಇರುತ್ತೆ ಶಕ್ತಿಯುತವಾಗಿರುತ್ತೆ ಆಮೇಲೆ ಇದರಲ್ಲಿ ರಾಗಿನ ರೊಟ್ಟಿನೂ ಮಾಡ್ತಾರೆ ಮುದ್ದೆ ಮಾಡ್ತಾರೆ ಹ್ಞೂ

ಆಮೇಲೆ ಇನ್ನೂ ಒಂದು ಏನಪ್ಪ ಅಂದರೆ ರಾಗಿ ಯಥೇಚ್ಛವಾಗಿ ಭಾಳ ವೆರೈಟಿ ವೇ ರೆಸಿಪೀಸಲ್ಲಿ ಯೂಸ್ ಮಾಡ್ತಾರೆ ರಾಗಿಯಲ್ಲಿ ಕಿಲ್ಸ ಅಂತ ಹೇಳ್ ಸ್ವೀಟ್ ಮಾಡ್ತಾರೆ ಓಕೆ ಈಗ ಸಣ್ಣ ಮಕ್ಕಳಿಗೆ ಅಂಬಲಿ ಅಂತೇಳಿ ಮಾಡಿಕೊಡ್ತಾರೆ ಶಕ್ತಿಯು ಬರಲಿ ಅಂತೇಳಿ ಮಕ್ಕಳಿಗೆ ಹಾಂ ಆಮೇಲೆ ಈಗ ರಾಗಿ ದೋಸೆ ಮಾಡ್ತಾರೆ ಹಾಂ ನಮ್ಮ ಸೈಡೆಲ್ಲ ಬೆಳಿತಾರೆ ನಾವು ನಾವು ನಮ್ಮಲ್ಲಿ ಯಥೇಚ್ಛವಾಗಿ ರಾಗಿಯೇ ಬೆಳ್ಯೋದು ಹೀಗಾಗಿ ನಮಗೆ ಸ್ವಲ್ಪ ಅದೇ ಇದು ಇದೆ ನಾಲೆಡ್ಜು ಇದೆ ಬನ್ನಿ ಬನ್ನಿ ಈ ಅದು ಈ ಈ ಟೈಮಲ್ಲೇ ಬರ್ಬೇಕು ನೀವು ಬಂದರೆ ಏಕಂದ್ರೆ ಈ ಟೈಮಲ್ಲೇ ಬೆಳೆ ಇರುತ್ತೆ ಸರಿ ಆಯ್ತು ಆಯ್ತು ರೀ ಮೇಡಮ್ ಓಕೆ